ಹಾಂ ಕ್ಯಾಂಟೀನಿಂದ ಮಾತಾಡೋದಾ ಹಾಂ ನಾನು ಇಲ್ಲಿಯದ್ದೆ ನಾನು ಇಲ್ಲಿಯದೆ ಸ್ಟೂಡೆಂಟ ಹಾಂ ನಾವು ಡೈಲೀ ನಿಮ್ಮದೇ ಕ್ಯಾಂಟೀನ್ಗೆ ಟೀ ಕುಡಿಯಲಿಕ್ಕೆ ಕಾಫಿ ಕುಡಿಯಲಿಕ್ಕೆ ಬರ್ತೇವೆ ಆದರೆ ಮೊದಲೆಲ್ಲ ಚೆನ್ನಾಗಿತ್ತು ಆದರೆ ಈಗೀಗ ಈ ಕಾಫಿ ಟೀ ಇರ್ಬೋದು ಅಷ್ಟು ಚೆನ್ನಾಗಿ ಆಗ್ತಿಲ್ಲ

ಇಲ್ಲ ಇಲ್ಲ ನಾವು ಮೊದಲಿಂದನೂ ಬರ್ತಿದ್ದೀವಿ ನಮಗೆ ಗೊತ್ತಾಗೋಲ್ವಾ ಅಷ್ಟು ನಾವು ಅಂದರೆ ನಂಗೆ ಒಬ್ಳಿಗೆ ಅಂತ ಅಲ್ಲ ಒಬ್ಳಿಗೆ ಅಂದರೆ ಹಾಗೆ ಹೇಳ್ಬೋದು ನನ್ನ ಫ್ರೆಂಡ್ಸಿಗೂ ಹಾಗೆ ಅದಕ್ಕೋಸ್ಕರ ಅದರ ಬಗ್ಗೆ ಕೇಳುವ ಅಂತ ಕಾಲ್ ಮಾಡಿದ್ದು ಮತ್ತೊಂದು ಆಂ ಹೌದು ಅದು ಹಾಲಲ್ಲೂ ತಿಂಡಿ ಅದರಲ್ಲೆಲ್ಲ ಓಕೆ ಆದರೆ ಕಾಫಿ ಟೀ ವಿಷಯದಲ್ಲಿ ನನಗೇನೋ ಹಾಲಿದ್ದು ಏನಾದರೂ ನೀವು ಬೇರೆ ಕಡೆಯಿಂದ ಈಗೆಲ್ಲ ತರ್ತಿದ್ದೀರಾ ಅಥವಾ ಈಗ ಇದು ನೀವು ಮಾಡುವವ್ರನ್ನ ಅಥವಾ ಬೇರೆ ಚೇಂಜ್ ಮಾಡಿದ್ದೀರಾ ವರ್ಕರ್ಸನ್ನು ಹಾಗೆ ಅದರ ಬಗ್ಗೆ

ಅದು ಚೂರು ನೀವು ಹಾಂ ಹಾಂ ಸರಿ ಮತ್ತೆ ಇದು ಸಹ ಹಾಗೆ ರೇಟ್ಸ್ ಎಲ್ಲ ನಮಗೆ ಅಂದರೆ ಸ್ಟೂಡೆಂಟ್ಸ್ ಅಂದರೆ ಸ್ವಲ್ಪ ಆದರೂ ನೀವು ಕಡಿಮೆ ಮಾಡಬೇಕಲ್ಲ ಡಿಸ್ಕೌಂಟ್ ಎಲ್ಲ ಬೇರೆಯವರಿಗೆಷ್ಟು ಅಷ್ಟರಲ್ಲೇ ನಮಗೆ

ಪ್ರೀ ಅಂತ ಹೇಳಲಿಲ್ಲ ಸ್ವಲ್ಪಾದ್ರೂ ಸ್ಟೂಡೆಂಟ್ ಅಂತ ನೋಡಿ ಚೂರು ಕಡಿಮೆ ಮಾಡಿ ಅಂತ ಅದರ ಬಗ್ಗೆ ಚೂರು ಯೋಚನೆ ಮಾಡಿ ಅಂತ

ಹ್ಞೂ ಸರಿ ಸರಿ ಓಕೆ ಥ್ಯಾಂಕ್ ಯು ಹಾಂ ಓಕೆ ಥ್ಯಾಂಕ್ಸ್